ನಮ್ಮ ರಾಜ್ಯದ ಪ್ರಾಂತೀಯ ಭಾಷೆ ಎಂದರೆ ಕನ್ನಡ ಆದರೆ ನಾವು ತುಳುನಾಡ ಸೈಡಲ್ಲಿ ಇರುವುದರಿಂದ ನಾವು ತುಳುವನ್ನು ಜಾಸ್ತಿ ಅದನ್ನು ಮಾತಾಡುತ್ತೇವೆ ಕನ್ನಡ ಮತ್ತು ತುಳು ತುಂಬ ವಿಭಿನ್ನವಾಗಿವೆ ಅದು ಒಂದಕ್ಕೊಂದು ಲಿಂಕ್ ಇರುವುದಿಲ್ಲ ಬಟ್ ಅದು ಎರಡೂ ಅದರದ್ದೇ ಆದ ಅದು ಒಂದು ವಿಭಿನ್ನತೆಯನ್ನು ಎರಡು ಭಾಷೆಗಳು ಹೊಂದಿರುತ್ತವೆ ಎರಡಕ್ಕೂ ಸಿಗಬೇಕಾದ ಮರ್ಯಾದೆ ಖಂಡಿತ ಸಿಗಬೇಕೆಂದು